ನಮಸ್ತೇ ಮ್ಯಾಮ್ ನಮಸ್ತೇ ನಮಸ್ತೇ ನಿಶ್ಮಿತ ಮೇಡಮ್ ಹೇಳಿ ಏನಾಗಬೇಕಿತ್ತು

ಹೌದಾಮ್ಮ ಏನು ಮಾಡಿದಿರಿ ಏನಾದರೂ ಭಾರದ ಬಟ್ಟೆ ಒಗೆಯುವಾಗ ಬಕೆಟ್ ಏನಾದರೂ ಎತ್ತಿದಿರಾ ಏನು ಮಾಡಿಕೊಂಡ್ರಿ

ಕನ್ಸ್ಟ್ರಕ್ಷನ್ ಕೆಲಸ ಆಗುವಾಗ ನೀವು ಎಂತಮ್ಮ ಕಲ್ಲು ಎತ್ತಲಿಕ್ಕೆ ಹೋದಿರಾ ಸಿಮೆಂಟು ಕೊಟ್ಟಿರಾ ಎಂತ ಮಾಡಿದಿರಿ ಇಲ್ಲಾಂದ್ರೆ ಹೌದಾ ಹೌದಾ ನೋಡುವ ಅಮ್ಮ ಒಂದು ಸಲ ನಿಮ್ಮನ್ನು ನೋಡ್ಬೇಕು ಅಂದರೆ ಅದು ಅದಕೀಗ ಹೇಗೆ ಅಂದರೆ ಎಣ್ಣೆ ಹಚ್ಚಿ ಬಿಸಿನೀರಿನ ಶಾಖ ಕೊಟ್ಟು ಎಲ್ಲ ಕಡಿಮೆ ಆಗ್ತದಾ ಅಂತ ನೋಡುವ ಅದಕ್ಕೆ ಒಂದು ಎಣ್ಣೆ ಎಲ್ಲ ಕೊಡಬಹುದು ಮತ್ತು ಸ್ವಲ್ಪ ಮಾತ್ರೆ ಸಹ ಕೊಡ್ಬೌದು ಆದರೆ ಒಂದು ಸಲ ನೀವು ಬನ್ನಿ ಚೆಕಪ್ ಮಾಡಿಸುವ ಏನು ಅಂತ ಹೇಳಿ ಬಂದು ನಾನು ಈಗ ಇಲ್ಲ ನಿಶ್ಮಿತಾ ಅವರೇ ನಾನೀಗ ಹೊರಗಡೆ ಇದ್ದೇನೆ ಸ್ವಲ್ಪ ನಾನು ನಾನೀಗ ನಾಳೆ ಬರ್ತೇನೆ ನೀವು ನಾಳೆ ಬಂದು ನನ್ನ ಕ್ಲಿನಿಕ್ಕಿಗೆ ಬಂದು ಬರ್ಬೌದಾ ನಿಮಗೆ ನಾಳೆ ತನಕ ಈಗ ನೀ ಸದ್ಯಕ್ಕೆ ನೀವು ಎಂತ ಮಾಡಿ ಅಂದರೆ ಸ್ವಲ್ಪ ಕೈಯನ್ನು ಮೇಲೆ ಮ ಸ್ವಲ್ಪ ಎತ್ತಿ ಒಂದು ಸಣ್ಣ ಪ್ರಮಾಣದ ಒಂದು ಎಕ್ಸರ್ಸೈಸ್ ಮಾಡಿ ತುಂಬ ಜೋರಿದು ಮಾಡಬೇಡಿ ಮತ್ತು ಸ್ವಲ್ಪ ಅದಕ್ಕೆ ಅಂದರೆ ಮನೆಯಲ್ಲಿ ಈಗ ನೋವಿನ ಎಣ್ಣೆ ಇದ್ದರೆ ಸ್ವಲ್ಪ ಹಚ್ಚಿ ಮಾತ್ರ ಜೋರು ಏನು ಒತ್ತಿ ಹಚ್ಚುವುದು ಬೇಡ ಹಾಂ ಅದಕ್ಕೆ ಮತ್ತೆ ಬಿಸಿ ಬಿಸಿ ನೀರು ಸ್ವಲ್ಪ ನೀರು ಹಾಕಿದರೂ ಆಗ್ತದೆ ಅಥವಾ ಬಿಸಿನೀರಿನ ಶಾಖ ಕೊಟ್ಟರೂ ಆಗ್ತದೆ ಅಂದರೆ ಬಟ್ಟೆಯನ್ನು ಒದ್ದೆ ಮಾಡಿ ಬಿಸಿನೀರಿನಲ್ಲಿ ಸ್ವಲ್ಪ ಅದರ ಮೇಲೆ ಒತ್ತಿ ಹಿಡಿಯಿರಿ ಹಾಗೆ ಮಾಡಿ ಮತ್ತು ಮಾತ್ರೆ ಈಗ ಹಾಗೆ ನಿಮಗೆ ತುಂಬ ಸಹಿಸಲಿಕ್ಕೆ ಆಗದಷ್ಟು ನೋವಿದ್ದರೆ ಪ್ಯಾರಾಸಿಟಮಾಲ್ ಒಂದು ಅರ್ಧ ತೊಗೊಳ್ಳಿ ಬೇರೆ ಬೇಡ ಆಯಿತಾ ನೀವು ನಾಳೆ ಬನ್ನಿ ಮೇಡಮ್ ಒಂದು ಒಂಬತ್ತು ಗಂಟೆಗೆ ಬನ್ನಿ ಆಯಿತಾ ಸರಿ ಆಯಿತು ಆಯಿತು